ನಾನು ನನ್ನ ಬಾಲ್ಯದಲ್ಲಿ ಎಷ್ಟೋಂದು ಸಲ ಟೂರ್ಗೆ ಈ ಥರ ಪ್ರವಾಸ ಹೋಗಿದಿನಂದ್ರೆ ಹೇಳಾಕೆ ಸಾಧ್ಯ ಇಲ್ಲ ಅದು ಯಾವ ಥರ ಫಸ್ಟ್ ಸ್ ಮೊದಲ್ನೇ ಸಲ ಹೋಗಿದ್ ಅಂದರೆ ನಾನು ಏಳನೇ ತರಗತೀಲಿ ಓದ್ಬೇಕಾರೆ ಅವಾಗ ಸ್ವಲ್ಪ ಚಿಕ್ಕೋರು ಇಷ್ಟೋಂದು ಬುದ್ದಿ ಎಲ್ಲ ಇರಲಿಲ್ಲ ನಾವು ಹಳ್ಳಿ ಮಕ್ಕಳು ಅದು ಅಲ್ದಲೇ ಹಳ್ಳೀಲಿ ನಮ್ಮ ಅಪ್ಪ ಅಮ್ಮ ನಮ್ನ ಪರ್ಮಿ ಒಪ್ಪಿಗೆ ಪ್ರವಾಸಕ್ಕೆ ಹೋಗ್ತೀವಿ ಅಂದ್ರೆ ಒಪ್ಪಿಗೆ ಕೊಡೋದೆ ಕಷ್ಟ ಅದರಲ್ಲೂ ನಮ್ಮ ಸರ್ ಇದ್ರು ಒಬ್ಬರು ಲಿಂಗರಾಜು ಮಾಷ್ಟ್ರು ಅಂತ ಅವ್ರಿಗೆ ನಮ್ಮ ಏಳನೇ ತರಗತಿಯವರು ನೆಕ್ಸ್ಟ್ ಮುಂದಿನ ವರ್ಷಕ್ಕೆ ನೀವು ಇರೋಲ್ಲ ನೀವು ಸ್ಕೂಲಿಗೆ ಬರಲೇಬೇಕು ನೀವು ಟೂರಿಗೆ ಬರಲೇಬೇಕು ಪ್ರವಾಸ ನಿಮಗೋಸ್ಕರನೇ ಪ್ರವಾಸ ಮಾಡ್ತಾ ಇದೀವಿ ಬನ್ನಿ ಎಲ್ಲರು ಬನ್ನಿ ಹೋಗ್ಬರೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ನಮ್ಮ ಅಪ್ಪ ಅಮ್ಮನಹತ್ರ ಒಪ್ಪಿಗೆನಾ ಅವ್ರ ಮೂಲಕ ನಾವು ತಗೊಂಡು ನಾವು ಕೊನೆಗೆ ಏಳನೇ ಕ್ಲಾಸಲ್ಲಿ ಪ್ರವಾ ಪ್ರವಾಸ ಹೋಗೋಕೆ ಎಲ್ಲರು ನಮ್ಮ ಕ್ಲಾಸಲ್ಲಿ ನಾವಂತೂ ಹದಿನೆಂಟು ಜನ ಇದ್ವು ಹದಿನೆಂಟು ಜನ ಎಲ್ಲರು ಸೇರಿಕೊಂಡು ನಾವು ಪ್ರವಾಸ ಹೋಗಕೆ ಹದಿನೆಂಟು ಜನ ಟೋಟಲ್ ಆಗ ಒಂದು ನೂರು ಜನ ಇಡೀ ಸ್ಕೂಲಿಂದ ಎಲ್ಲ ಸೇರಿಕೊಂಡು ಎಲ್ಲರೂ ಪ್ರವಾಸ ಹೋದ್ವು ಪ್ರವಾಸ ಎಲ್ಲಿಗೆ ಅಂದರೆ ಶ್ರವಣ ಬೆಳಗೊಳ ಬೇಲೂರು ಹಳೇಬೀಡು ತೆಂಗೆ ಮಂಡ್ಯ ಇಂಥದೋ ಏನೇನೋ ದೇವಸ್ಥಾನಗಳು ಇಲ್ಲಿಗೆ ಕರ್ಕೊಂಡ್ ಹೋದ್ರು ನಮ್ಮ ಸರು ನಮ್ಮ ಶಾಲೆಯ ಸರ್ಗಳು ಅವರಿಗಂತೂ ಮಕ್ಳನ್ನು ಕರ್ಕೊಂಡು ನಮ್ಗೆ ಅವರೆಲ್ಲರ್ಗಿಂತ ಮೊದಲು ನಮ್ಗೆ ಭಾರಿ ಖುಷಿ ಆಗಿತ್ತು ನಾವು ಪ್ರವಾಸ ಹೋಗ್ತಿವಿ ನಾವು ಪ್ರವಾಸಕ್ಕೆ ಹೋಗ್ತಾ ಇದ್ದೀವಿ ಅಂತ ಅದಕ್ಕೆ ನಮ್ಮಅಮ್ಮ ಬೆಳಗ್ಗೆ ಎದ್ದಿದ್ದೆ ಅಕ್ಕಿ ರೊಟ್ಟಿ ಖಾರ ಚಟ್ನಿ ಮಾಡಿಕೊಟ್ಟಿತ್ತು ಬೆಳಗ್ಗೆ ಅವಾಗ ಇವಾಗಿನ್ ಹಂಗೆಲ್ಲ ಹೋಟೆಲ್ಗಳ್ ಇರ್ತಿರಲಿಲ್ಲ ಯಾವುದೇ ಉಪಹಾರ ಮಂದಿರಕ್ಕೆ ಹೋದ್ರೆ ದುಡ್ಡು ಬೇಕಿತ್ತು ಇವಾಗಿನಷ್ಟು ದುಡ್ಡು ಇರಲಿಲ್ಲ ಅವಾಗ ದುಡ್ಡು ಅನ್ನೋದಕ್ಕೆ ಜಾಸ್ತಿ ಇತ್ತಲ್ಲ ದುಡ್ಡು ಅಂದರೆ ಎಲ್ಲರತ್ರನು ಜಾಸ್ತಿ ಜಾಸ್ತಿ ದುಡ್ಡು ಇರ್ತಿರ್ಲಿಲ್ಲ ನಮಗೆ ನಮ್ಮ ನಮ್ಗೆ ಎಷ್ಟು ಖರ್ಚಿಗ್ ಬೇಕೋ ಅಷ್ಟೇ ಕೊಟ್ಟಿರುತ್ತೆ ಹಂಗಾಗಿ ನಾವು ನಮ್ಮಅಪ್ಪ ಎಷ್ಟು ಖರ್ಚಿಗ್ ಕೊಟ್ಟಿತೋ ಅಷ್ಟನ್ ತಗೊಂಡು ನಮ್ಮಅಮ್ಮ ಮಾಡ್ಕೊಟ್ಟಿರೋಂಥ ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿ ಖಾರ ಚಟ್ನಿನ ತಗೊಂಡು ಬಟ್ಟೆಗೆ ಒಂದೊಂದು ಜೊತೆ ಎಕ್ಸ್ಟ್ರಾ ತ ಇನ್ನೊಂದೊಂದು ಜೊತೆ ಬಟ್ಟೆ ತಗೊಂಡು ನಾವು ಎಲ್ಲರೂ ಸೇರಿಕೊಂಡು ಪ್ರವಾಸಕ್ಕೆ ಹೋದೆವು ನಮ್ಮ ಅಕ್ಕನೂ ಇದ್ಲು ನನ್ನ ಜೊತೆ ಅಮೇಗೆ ಅಲ್ಲಿಂದ ಎಲ್ಲ ಪ್ರ ಮೊದಲು ನಾವು ಹೋಗಿದ್ದು ಬೇಲೂರು ಹಳೇಬೀಡು ಅವಾಗ ನಾವು ಚಿಕ್ಕೊರಾಗಿರೋದರಿಂದ ಬೇಲೂರು ಹಳೇಬೀಡು ದೇವಸ್ಥಾನ ನೋಡೋಕೆ ಏನೋ ಒಂಥರ ಖುಷಿ ಅದು ಯಾವ ಥರ ಖುಷಿ ಅಂತ ಹೇಳೋಕ್ಕಾಗಲ್ಲ ನಾವು ಹಳ್ಳೀಲ್ ಇದ್ದಿದ್ದು ಬೇರೆ ಅಷ್ಟು ದೂರ ಪ್ರಯಾಣ ಮಾಡಿದ್ದು ನಾವು ಅದೆ ಮೊದ ಮೊದಲನೇ ಸಲ ಅನ್ಕೊಳಿ ಮೊದಲನೇ ಸಲ ಅಂದರೆ ಮೊದಲನೇ ಸಲಾನೇ ಆ ಮೊದಲನೇ ಸಲದ್ದು ಪ್ರಯಾಣ ನಮ್ಗೆ ಭಾರಿ ಖುಷಿ ತಂದುಕೊಟ್ಟಿತ್ತು ನಾವು ನಮ್ಮ ಶಾ ಶಿಕ್ಷಕರು ಅಂದರೆ ನಮ್ಮ ಶಾಲೆ ಮಾಸ್ಟ್ರು ನಮ್ಮ ಟೀಚರು ಅವ್ರ ಜೊತೆ ಎಲ್ಲರ ಜೊತೆನೂ ಭಾಳ ಚೆನ್ನಾಗಿ ಖುಷಿಯಾಗ್ ಇರ್ತಿದ್ವು ಖುಷಿಯಾಗಿ ಟೂರಿಗೆ ಹೋಗಿ ಬೇಲೂರು ದೇವಸ್ಥಾನದಲ್ಲಿ ಬೇಲೂರು ಚೆನ್ನಕೇಶವ ಸ್ವಾಮಿನ ನೋಡಿಕೊಂಡು ಅಲ್ಲಿಂದ ನಾವು ಹಳೇಬೀಡು ದೇವಸ್ಥಾನಕ್ಕೋಗಿ ಅಲ್ಲಿ ನಾವು ಎಲ್ಲರು ಒಂದು ಗ್ರೂಪ್ ಪೋಟೋ ತಗೊಂಡು ಅಲ್ಲಿಂದ ನಾವು ಅಲ್ಲೇ ಶ್ರವಣ ಬೆಳಗೋಳಕ್ಕೆ ಹೋಗಿದ್ವು ಮೊದಲನೇ ಬಾರಿ ಶ್ರವಣ ಬೆಳಗೊಳದ ನಾವು ಮೆಟ್ಲು ಹತ್ತಾ ಇದ್ವು ಅದು ಎಷ್ಟು ಎತ್ತರ ಇತ್ತು ಅವಾಗ ಅಷ್ಟ್ ನಂಗೆ ಗೊತ್ತಿಲ್ಲ ಇವಾಗ ಅದು ಎತ್ತರ ಅನ್ಸೋಲ್ಲ ಈಗ ಅದೇ ಥರದ್ ಸುಮಾರು ದೇವಸ್ಥಾನಗಳಿರ್ತವೆ ಆದರೆ ನಾವು ಅವಾಗ ಅದನ್ ಮೊದಲನೇ ಸಲ ಚಿಕ್ಕ ಮಕ್ಕಳು ಚಿಕ್ಕ ಮನ್ಸಲ್ಲಿ ನೋಡ್ತಾ ಇದ್ದಂಥ ದೇವಸ್ಥಾನ ಅದು ತುಂಬ ಖುಷಿ ಕೊಡ್ತು ಬೆಳಗ್ಗೆನೇ ಅದ್ರ ಮೇಲೆ ಹತ್ಕೊಂಡ್ ಹತ್ಕೊಂಡ್ ಹತ್ಕೊಂಡ್ ಹೋಗೋದು ಅದು ಏನೋ ಒಂಥರ ಖುಷಿ ಹತ್ಕೊಂಡ್ ಹೋಗಿ ಖುಷ್ ಖುಷಿಯಾಗ್ ಜೀವನ ಮಾಡಿ ನಮ್ಮ ಪ್ರವಾಸ ಮುಗಿಸ್ಕೊಂಡು ಅಲ್ಲೇ ಮಧ್ಯಾಹ್ನ ನಮ್ಮ ಸಹ ನಮ್ಮ ಸ್ಮಾರ್ಸ್ಟ್ರ್ ಎಲ್ಲರಿಗು ಒಂದು ಹೋಟೆಲಲ್ಲಿ ಊಟ ಕೊಡಿಸಿದ್ರು ಖುಷಿ ಖುಷಿಯಾಗ್ ಊಟ ಮಾಡಿಕೊಂಡು ಖುಷಿ ಖುಷಿಯಾಗಿ ಆಟ ಆಡ್ಕೊಂಡು ವ್ಯಾನಲೆಲ್ಲ ನಾವು ಅಂತ್ಯಾಕ್ಷರಿ ಆಡಿಕೊಂಡು ಡಾನ್ಸ್ ಮಾಡಿಕೊಂಡು ಅಲ್ಲಿಂದ ನಮ್ಮ ಪ್ರಯಾಣ ಮುಗಿಸ್ಕೊಂಡು ನಮ್ಮಮನೆಗ್ ಬಂದಿದ್ದು ಮತ್ತು ಮತ್ತು ಆ ಏಳು ಏಳನೇ ಕ್ಲಾಸ್ ಅಲ್ಲಿ ನಾವು ಹೋಗಿದ್ದು ಮಾಡಿದಂಥ ಪ್ರವಾಸ ಹೋಗಿದಂಥ ಪ್ರವಾಸ ಇವಾಗಲೂ ಸಹ ಇವಾಗಲೂ ಈಗಲೂ ನನಗೆ ಅದೇ ಕಣ್ಣಲ್ಲಿ ಕಟ್ಟಂಗೆ ಇವೆ ನಾನು ಮತ್ತೊಂದು ಸಲ ಟೂರಿಗೆ ಹೋಗ್ಬೇಕು ಮತ್ತೊಂದು ಸಲ ಪ್ರವಾಸ ಮಾಡಬೇಕು ಮತ್ತೊಂದು ಸಲ ಏಳನೇ ಕ್ಲಾಸು ನನಗ್ ಏಳನೇ ಕ್ಲಾಸಿನ ಜೀವನ ಬೇಕು ಆ ಬಾಲ್ಯ ಬೇಕು ಅಂತ ಆ ಟೂರ್ ನೆನಪಾದಾಗ ಆ ಪ್ರವಾಸದ ದಿನಗಳು ನೆನಪಾದಾಗೆಲ್ಲ ನನಗೆ ಅನಿಸ್ತಾ ಇರುತ್ತೆ ಆ ಬಾಲ್ಯ ನಂಗೆಬೇಕು ನಂಗೆಬೇಕು ಅಂತ ಆ ಮತ್ತೊಮ್ಮೆ ನಾವು ಮಕ್ಕಳಾಗಿ ಅದ್ರ ಜೊತೆಗೆ ಇರಬೇಕು ಅಂತ ಆಸೆ ಪಡ್ತಾನೇ ಇರ್ತೀನಿ ಯಾವಾಗಲೂ ನಾನು